ನನ್ನ ನೆಚ್ಚಿನ ಪುಸ್ತಕಗಳು ಅಂದರೆ ರಾಮಾಯಣ ಮಹಾಭಾರತ ಮತ್ತು ಸ್ವಾಮಿ ವಿವೇಕಾನಂದರ ಪುಸ್ತಕ ಮತ್ತು ಶ್ರೀಕೃಷ್ಣ ಮತ್ತು ರಾಧೆಯ ಪುಸ್ತಕಗಳನ್ನ ನಾನು ಓದಿದ್ದೀನಿ ಅದರಲ್ಲಿ ಮತ್ತೆ ಮತ್ತೆ ಓದೋ ಅಂತಹ ವಿಷಯ ಏನಪ್ಪ ಅಂತ ಅಂದರೆ ರಾಮಾಯಣದಲ್ಲಿ ರಾಮ ಸೀತೆ ಬಾಂಧವ್ಯ ಯಾವ ಥರ ಇದೆ ಅನ್ನೋದು ಮತ್ತು ರಾವಣ ಸೀತೆಯನ್ನು ಯಾಕೆ ಅಪಹರಿಸಿದ ಅನ್ನೋದ್ರ ಕಾನ್ಸೆಪ್ಟು ಅದ್ರಿಂದ ರಾಮ ಯಾಗ್ ಹೇಗೆ ಕಾಪಾಡಿದ ಅವ್ಳು ಸೀತೆಯನ್ನು ಅಂತ ಅನ್ನೋದು ಒಂದು ಇದಿರುತ್ತೆ ರಾಮ ಸೀತೆ ಮೇಲೆ ಯಾಕೆ ಅನುಮಾನ ಪಟ್ಟ ಈ ಥರದ್ದೆಲ್ಲ ಸ್ಟೋ ಈ ಥರದ್ದೆಲ್ಲ ಕಥೆ ಅದರಲ್ಲಿ ಇದೆ ಅದರಿಂದ ಅದು ರಾಮಾಯಣ ಇಡೀ ಭಾರತಕ್ಕೆ ಅತ್ಯುತ್ತಮ ಸ್ಟೋರಿ ಮತ್ತು ಕೇಳಬಹುದು ಇದು ಮಹಾಭಾರತ ಅಂತ ಅಂದರೆ ಮಹಾಭಾರತದಲ್ಲಿ ಈ ಆ ಐದು ಜನ ಪಾಂಡವರಿರ್ತಾರೆ ಅದರಲ್ಲಿ ಅವರು ಕೂಟ ಯಾವ ಒಕ್ಕೂಟ ಯಾವ ಥರ ಇದೆ ಅವರಲ್ಲಿ ಅಣ್ಣತಮ್ಗಳ ಬಾಂಧವ್ಯ ಯಾವ ಥರ ಇದೆ ಅನ್ನೋದನ್ನ ಅದ್ರಲ್ಲಿ ಬಿಂಬಿಸುತ್ತೆ ಆ ಮಹಾಭಾರತದಲ್ಲಿ ತುಂಬ ಯುದ್ಧ ಆಗುತ್ತೆ ಅದರಲ್ಲೂ ಸಹ ತುಂಬ ಇದಾಗುತ್ತೆ ವೈರತ್ವ ಮೂಡುತ್ತೆ ಅಣ್ಣತಮ್ಗಳು ತುಂಬ ಬಾಂಧವ್ಯದಿಂದ ಯಾವ ಥರ ಇದ್ದಾರೆ ಅನ್ನೋದನ್ನೂ ಅದ್ರಲ್ಲಿ ಬಿಂಬಿಸುತ್ತೆ ಸ್ವಾಮಿ ವಿವೇಕಾನಂದ ಪುಸ್ತಕ ಓದಿರದ್ರ ವಿಶೇಷತೆ ಏನಂದರೆ ಮತ್ತೆ ಮತ್ತೆ ಓದಬೇಕು ಅಂತ ಅನ್ನಿಸುತ್ತೆ ಅಂದರೆ ಅವರು ಚಿಕ್ಕ ವಯಸ್ಸಿನಲ್ಲಿ ಯಾವ ಯಾವ ಥರ ಸಾಧನೆ ಮಾಡಿದ್ದರು ಯಾವ ಯಾವ ಥರ ಶಾಲೆಗೆ ಹೋಗಿ ಯಾವ ಥರ ಕೂತು ಪಾಠ ಕೇಳ್ತಾ ಇದ್ದರು ಅವ್ರ ಚಿಕ್ಕ ವಯಸ್ಸಿನಲ್ಲಿ ಯಾವ ಥರ ಸಾಧನೆ ಮಾಡಿದ್ದರು ಅನ್ನೋದನ್ನ ಅದರಲ್ಲಿ ಬಿಂಬ್ಸುತ್ತೆ ಮತ್ತು ಅವ್ರ ನಿಷ್ಠತೆ ನಿಷ್ಠೆ ಹೇಗಿತ್ತು ಅನ್ನೋದನ್ನ ನಾನು ಹೇಳ್ಬೋದು ತುಂಬ ಹಾನೆಸ್ಟಿಯಾಗಿ ಪ್ರಾಮಾಣಿಕವಾಗಿದ್ದರು ಪಕ್ಕದಲ್ಲಿ ಹಾವು ಬಂದರೂ ಸಹ ತನಗೆ ಅರಿವಿಲ್ಲದಂತೆ ಅವರು ಪಾಠ ಕೇಳ್ತಾ ಇದ್ದರು ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದ ಇಡೀ ಇದು ಕರ್ನಾಟಕ ಫೇಮಸ್ ಆಗಿರೋ ಅಂಥ ವ್ಯಕ್ತಿ ಆಗಿದ್ದರು ತುಂಬ ಹಾನೆಸ್ಟು ಹಾನೆಸ್ಟ್ ಮ್ಯಾನ್ ಆಗಿದ್ರು ಅವರು ಯಾವಾಗಲೂ ತುಂಬ ಡಿಸಿಪ್ ಶಿಸ್ತಿನಿಂದ ಇರ್ತಾ ಇದ್ದರು ಅಂತ ಹೇಳ್ಬೋದು ರಾಧೆ ಕೃಷ್ಣ ಪುಸ್ತಕ ಓದಿದ್ದೀನಿ ಅಂತ ಅಂದರೆ ಅದ್ರಲ್ ಏನಪ್ಪ ವಿಶೇಷತೆ ಅಂದರೆ ಕೃಷ್ಣ ಶ್ರೀಕೃಷ್ಣ ಮತ್ತು ರಾಧೆಯ ಆ ಪ್ರೀತಿ ವಾತ್ಸಲ್ಯ ಹೇಗಿತ್ತು ಇಡೀ ಇಡೀ ಭಾರತಕ್ಕೆ ಅವರು ಮಾದರಿಯಾಗಿದ್ದಾರೆ ಅವ್ರ ಪ್ರೀತಿ ಎಲ್ಲರಿಗೂ ಉದಾಹರಣೆಯಾಗಿ ಕೊಡ್ಬೋದು ಈಗ ಯಾವುದೇ ಮದುವೆ ವಿವಾಹ ಅಂತ ಹೋದಾಗ ಅವರಿಗೆ ಏನಾದ್ರೂ ಉಡುಗೊರೆ ಕೊಡಬೇಕು ಅಂದರೆ ರಾಧಾಕೃಷ್ಣ ಫೋಟೋನೇ ಉಡುಗೊರೆಯಾಗಿ ಕೊಡ್ತಾರೆ ಯಾಕಂದರೆ ಅವ್ರ ಪ್ರೀತಿ ಅಂಥ ಅಮೂಲ್ಯವಾದದ್ದು ಅಂತ ನಾನು ಹೇಳ್ಬೋದು ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣ ರಾಧೆ ಅವ್ರದ್ದು ಸಹ ತುಂಬ ಅತ್ಯುತ್ತಮ ಪ್ರೀತಿ ಒಬ್ರನ್ನೊಬ್ರನ್ನು ಬಿಟ್ಟಿರೋಕ್ಕಾಗ್ದೇ ಇರೋದು ಬಟ್ ವಿಧಿಯಿಂದ ಅವರಿಬ್ರು ದೂರ ಆದರು ಅದರಿಂದ ಅವ್ರದ್ದು ಪ್ರೇಮಾಕಥೆ ಅಲ್ಲಿಗೆ ಇತ್ತು ರ ಶ್ರೀಕೃಷ್ಣ